ಗುಡ್ ಇವ್ನಿಂಗ್ ಸರ್ ನಾನು ಶೃತಿ ಅಂತ ಮಾತಾಡ್ತಾ ಇರೋದು ನೆನ್ನೆ ನೆನ್ನೆ ನಿಮ್ಮ ಹಾಸ್ಪಿಟಲ್ಲಿಗೆ ಬಂದಿದ್ವಿ ಗಗನ ಅಂತ ಪೇಶೆಂಟ್ ನೇಮು ಹಾಂ ಅವ್ರಿಗೆ ಹೊಟ್ಟೆನೋವು ಅಂತ ನೆನ್ನೆ ತೋರಿಸ್ಕೊಂಡು ಹೋಗಿದ್ದೆ ಅದು ಟ್ಯಾಬ್ಲೆಟು ಮತ್ತು ಇನ್ನೊಂದು ಏನೋ ಪೌಡರ್ ಥರ ಏನೋ ಕೊಟ್ಟಿದ್ದರು ನೀರಿಗೆ ಮಿಕ್ಸ್ ಮಾಡಿ ಕುಡಿಸೋಕೆ ಅದನ್ನು ಕುಡ್ಸಿದ್ರೂ ಅವ್ರಿಗೆ ಹೊಟ್ಟೆನೋವು ಏನು ಕಡಿಮೆ ಆಗಿಲ್ಲ ಅದೇನೋ ಗೊತ್ತಿಲ್ಲ ನನಗೆ ಫುಡ್ ಪಾಯ್ಸನ್ ಥರ ಏನಾರೂ ಆಗಿದ್ಯ ಏನು ಅಂತ ವಾಮಿಂಟ್ ಸ್ವಲ್ಪ ಇತ್ತು ಹಾಂ ಸರ್ ನೆನ್ನೆ ಸಂಜೆ ಐದು ಗಂಟೆ ಹಂಗ್ ಬಂದಿದ್ದೋ

ಹಾಂ ಸರ್ ನಿಮ್ಮದು ನಿಮ್ಮದು ಒ ಪಿ ಡಿ ಆ ಥರ ಯಾವ ಯಾವಾಗ ಬರ್ತೀರ ಸರ್ ನಿಮಗೆ ತೋರಿಸ್ಬೇಕು ಅಂದರೆ ಹಾಂ ಸರ್ ಬೆಳಗ್ಗೆ ಮಾತ್ರ ಇರೋದ ನೀವು ಹಾಂ ಸರ್ ಈಗ ಈಗ ಏನಾದರೂ ಮನೆಯಲ್ಲೇ ಏನಾದರೂ ಹೋಮ್ ಡೇ ಹೋಮಲ್ಲೇ ಏನಾದರೂ ಏನು ಮೆಡಿಸಿನ್ ಥರ ಏನಾದರೂ ಮಾಡೋದಾದರೆ ಏನು ಮಾಡ್ಬೋದು ಸರ್ ಸಧ್ಯಕ್ಕೆ ಇವಾಗ ಕರ್ಕೋ ಬರೋಕೆ ಆಗೋಲ್ಲ ಅಂತಂದರೆ

ಹಾಟ್ ವಾಟರ್ ಅದೇ ಬಿಸಿನೀರು ಆ ಥರ ಏನಾದರೂ ಹಾಂ ಹಾಂ ಹಾಂ ಹಾಂ ಸರಿ ಸರ್ ಅದು ಅಪಾಯಿಂಟ್ಮೆಂಟ್ ಏನಾದರೂ ತಗೊಬೇಕಾ ಏನು ಸರ್ ನಿಮ್ಮದು ಹಾಂ ಏನು ನೈನಿಗೆ ತಗೊಂಡರೆ ಆಗುತ್ತಲ್ವ ಸರ್ ಹಾಂ ಸರಿ ಸರ್ ಮತ್ತು ಏನು ಫೋನಲ್ಲೇ ತಗೊಬೇಕಾ ಅಲ್ಲಿಗೆ ಬಂದು ತಗೊಬೇಕಾ ಅಪಾಯಿಂಟ್ಮೆಂಟ್ ಇದು

ಓಕ್ ಹೋಕೆ ಸರ್ ಅದು ಏನಂದರೆ ಆ ಮೆಡಿಶನ್ಸ್ದು ಸ್ಲಿಪ್ ಎಲ್ಲ ತಗೋ ಬರಬೇಕಾ ಅಥ್ವಾ ನಿಮ್ದು ಅಲ್ಲೇ ಫೀಡ್ ಆಗಿರುತ್ತ ಸರ್ ಹಾಂ ಮೆಡಿಶನ್ಸ್ ಎಲ್ಲ ತರಬೇಕಾ ಹಾಂ ಓಕೆ ಸರ್ ಅದೇ ಸರ್ ಹಾಂ ಓಕೆ ಸರ್